ನಾವು ಹೋಗಿದ್ದ ಬೆಸ್ಟ್ ಪ್ಲೇಸ್ ಅಂದರೆ ಮನಾಲಿ ನಾರ್ತ್ ಇಂಡಿಯಾ ಹತ್ರ ಅಲ್ಲಿ ಏನಂದರೆ ಫುಲ್ ಡಿಸೆಂಬರ್ ಟೈಮಲ್ಲಿ ಹೋಗಿದ್ದು ಹಾಗಾಗಿ ಅಲ್ಲಿ ವಾತಾವರಣ ತುಂಬ ತುಂಬ ಕೋಲ್ಡ್ ಆಗಿ ಫುಲ್ಲು ಒಂಥರ ಲೈಕ್ ತಡ್ಕೊಳೋ ಹಾಗಿರಲಿಲ್ಲ ಮೈನಸ್ ಡಿಗ್ರಿಯಲ್ಲಿತ್ತು ಫುಲ್ಲು ಬಟ್ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅದು ಅದು ವನ್ ಆಫ್ ಮೈ ಬೆಸ್ಟೆಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಹೆಂಗಂದ್ರೆ ಅದು ಆಕ್ಚುಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದು ಸೊ ತುಂಬ ಮಜಾ ಇತ್ತು ತುಂಬ ಆರಾಮಾಗಿ ಹೋಗಿ ಆಕ್ಚುಲಿ ಅದು ಟ್ವೆಲ್ ಡೇಸ್ ಟ್ರಿಪ್ ಇದ್ದಿದ್ದರಿಂದ ಲೈಕ್ ಫುಲ್ ಕಂಪ್ಲೀಟ್ ಎಂಜಾಯ್ಮೆಂಟ್ ಕಂಪ್ಲೀಟ್ ಎಫರ್ಟ್ಸ್ ಕಂಪ್ಲೀಟ್ ಜಾಯ್ಫುಲ್ ಎಲ್ಲ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಆ ವೆದರ್ಗೂ ಆ ಮ ಅಲ್ಲಿರೋ ಹಿಲ್ಸು ಬೆಟ್ಟ ಗುಡ್ಡ ಮತ್ತು ಅಲ್ಲಿರೋ ಪ್ರದೇಶ ಅಲ್ಲಿರೋ ಜನ ಅಲ್ಲಿ ತಿನ್ನೋ ತಿನ್ನೋ ಊಟ ಅಲ್ಲಿರೋ ವಾತಾವರಣ ಅಲ್ಲಿ ಬರೋ ಗಾಳಿ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಏನಂದರೆ ಅಲ್ಲಿರೋ ಕ್ಲೈಮೇಟ್ಗೆ ಲೈಕ್ ಅಡ್ಜಸ್ಟ್ ಆಗೋದ್ ತುಂಬ ಕಷ್ಟ ಆಗುತ್ತೆ ಆ ಸ್ವೆಟರ್ಸ್ ಆಗಲಿ ಎಲ್ಲ ವುಲೆನ್ ಜಾಕೆಟ್ಸು ನಾಲ್ಕೈದು ಸಾಕ್ಸು ಸ್ವೆಟರ್ಸ್ ನಾಲ್ಕೈದು ಮತ್ತು ಫುಲ್ ಫುಲ್ ಕವರ್ಡ್ ಅಪ್ ಆಗಿ ಕಾಟನ್ ಎಲ್ಲ ಇಟ್ಟುಕೊಂಡು ಫುಲ್ ಫ್ರೀಜ್ ಆಗ್ತಿದ್ವಿ ಅದು ಮೈನಸ್ ಡಿಗ್ರಿ ಇರೋದ್ರಿಂದ ನಮ್ಮ ಬಾಡಿಗೆ ಬೇಗ ಸೆಟ್ಟಾಗೋಲ್ಲ ಸ್ಕಿನ್ ಎಲ್ಲ ಒಂಥರ ಆಗ್ಬಿಡೋದು ಬಟ್ ಅದೊಂದು ಡಿಸಡ್ವಾಂಟೇಜ್ ಆದರೆ ಅದೊಂದು ಎಲ್ಲೋ ಒಂದು ಕಡೆ ಕೆಟ್ಟದ್ದು ಅನ್ಸಿದ್ರೂನು ಅದು ತುಂಬಾ ಒಳ್ಳೆಯದಿದೆ ಆ ಐಸಲ್ಲಿ ಆ ಸ್ನೋ ಅಲ್ಲಿ ಆಡೋದಕ್ಕೆ ಅಲ್ಲಿ ಸ್ನೋ ಸ್ನೋ ಅಲ್ಲಿ ಆಡೋದಕ್ಕೆ ತುಂಬ ಗೇಮ್ಸ್ ಇರ್ತಿತ್ತು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಏನಂದರೆ ಅಲ್ಲಿ ಮ್ಯಾಗಿ ತಿನ್ನೋದು ಮ್ಯಾಗಿ ಬಿಸಿ ಬಿಸಿಯಾಗಿ ಅಲ್ಲಿಂದಲ್ಲೇ ಮಾಡಿಕೊಡೋರು ಅದಂತೂ ತಿನ್ನೋದಕ್ಕೆ ತುಂಬ ರುಚಿಯಾಗಿರೋದು ಅಲ್ಲಿನ ವೆದರ್ಗೆ ಆ ಥರ ಬಿಸಿ ಊಟ ತಿನ್ನೋದೇ ಒಂದು ಮಜಾ ಇರ್ತಿತ್ತು ಹಾಗಾಗಿ ಮನಾಲಿ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಎವರ್ ಅದ್ರ ಜೊತೆಗೆ ಅದರ ಸುತ್ತಮುತ್ತ ಲೇಹ್ ಲಡಾಖ್ ಕರ್ಕೊಂಡು ಹೋಗಿ ಲೇಹ್ ಲಡಾಖಗೆ ಹೋಗಿದ್ವಿ ಗೋಲ್ಡನ್ ಟೆಂಪಲ್ ತಾಜ್ ಮೆಹೆಲ್ ಮತ್ತು ಅಮೃತ್ಸರ್ ಮತ್ತು ಇದು ಅಕ್ಷರಧಾಮ ಮತ್ತು ವಾಘಾ ಬಾರ್ಡರ್ ಇದಕ್ಕೆಲ್ಲ ಆಲ್ಮೋಸ್ಟ್ ವಿಸಿಟ್ ಮಾಡಿದ್ವಿ ಹಾಗಾಗಿ ಲೈಕ್ ಕಂಪ್ಲೀಟ್ ಸ್ವಲ್ಪ ನಾರ್ತ್ ಇಂಡಿಯಾ ವೈಬ್ಸ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿತ್ತು ಲೈಕ್ ಎಂಜಾಯ್ ಮಾಡೋಕ್ಕೆ ಫ್ರೆಂಡ್ಸ್ ಬೇರೆ ಇದರಲ್ಲ ಸೋ ಎಲ್ಲ ಕಾಂಬಿನೇಷನ್ ಆಫ್ ಫ್ರೆಂಡ್ಸ್ ಮತ್ತು ಅಲ್ಲಿರೋ ಟ್ರಿಪ್ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮನಾಲಿ ಮತ್ತು ನಾತ್ ಇಂಡಿಯಾ ಸೈಡೆಲ್ಲ ಹೋಗಿದ್ದು ಒನ್ ಆಫ್ ದ ಬೆಸ್ಟ್ ಟ್ರಿಪ್